ನಾನು ಮೊನ್ನೆ ಒಂದು ದಿರಿಸಿನ ಅಂಗಡಿಯಲ್ಲಿ ಒಂದು ಜೊತೆ ಚೂಡಿದಾರ್ ಸೆಟ್ಟನ್ನು ಖರೀದಿ ಮಾಡಿದ್ದೆ ಅದರ ಬೆಲೆ ಆಗಿರ್ಬೌದು ಅಥವಾ ಅದರ ಗುಣಮಟ್ಟ ಆಗಿರ್ಬೌದು ನಾನು ಕೊಟ್ಟ ಬೆಲೆಗೆ ತಕ್ಕಂತೆ ಇದೆ ಯಾವುದೇ ಒಂದು ಅಂದರೆ ನಾವೀಗ ನೀರಲ್ಲಿ ಹಾಕಿದರೆ ಕೂಡ ಅದರ ಬಣ್ಣ ಹೋಗ್ತಾ ಇಲ್ಲ ತುಂಬಾ ಒಳ್ಳೆದಿದೆ ಹಗುರವಾಗಿದೆ ಮತ್ತು ಅದರದ್ದು ಬಟ್ಟೆ ಕೂಡ ಒಂದು ಪಾರದರ್ಶಕತೆ ಇಲ್ಲ ತುಂಬಾ ಒಳ್ಳೆದಿದೆ ಗುಣಮಟ್ಟಕ್ಕೆ ತಕ್ಕಂತೆ ನಾವು ಬೆಲೆ ಕೊಡ್ಬೌದು ಕೆಲವೊಮ್ಮೆ ನಾವು ಬೆಲೆ ಕೊಟ್ಟದ್ದು ಆ ವಸ್ತುವಿನ ಗುಣಮಟ್ಟಕ್ಕಿಂತ ತುಂಬಾ ಜಾಸ್ತಿ ಇರ್ತದೆ ಹಾಗಾಗಿ ಇದು ಹಾಗೆ ಆ ರೀತಿ ಇಲ್ಲ ತುಂಬಾ ಒಳ್ಳೆದಿದೆ ನಾನು ಹೀಗೆ ಬೆಲೆ ಕೂಡ ಅದರದ್ದು ಅಷ್ಟೇನೂ ಜಾಸ್ತಿಯಂತೇನೂ ಇರಲಿಲ್ಲ ತುಂಬಾ ಒಳ್ಳೆದಿದೆ ಅದರ ಗುಣಮಟ್ಟ ಆಗಿರ್ಬೋದು ಬಣ್ಣ ಆಗಿರ್ಬೋದು ಅಥವಾ ಅದರದ್ದು ಡಿಸೈನ್ ಆಗಿರ್ಬೋದು ತುಂಬಾ ಒಳ್ಳೆದಿದೆ ಉದ್ದ ಕೈಯಿದೆ ಅದರದ್ದು ಹಾಗೇ ಒಂದು ಚೂಡಿದಾರದ ಪ್ಯಾಂಟ್ ಮತ್ತು ಒಂದು ಟಾಪ್ ಮತ್ತು ಒಂದು ಶಾಲ್ ಇದೆ ತುಂಬಾ ಒಳ್ಳೆದಿದೆ ಒಂದು ವಿಭಿನ್ನ ರೀತಿಯ ಈಗಿನ ನ್ಯೂ ನೂತನ ಶೈಲಿಯ ಬಟ್ಟೆ ಅಂತಾನೇ ಹೇಳ್ಬೌದು ತುಂಬಾ ಒಳ್ಳೆದಿದೆ ಯಾರಿಗಾದ್ರೂ ನಾನು ಹೇಳುವುದದೇ ಆ ಅಂಗಡಿಗೆ ಹೋಗಿ ನೀವು ಅಂಥದ್ದೇ ಒಂದು ಖರೀದಿ ಮಾಡಿ ಅಂತಾನೇ ಹೇಳ್ತೇನೆ ಯಾಕಂದರೆ ಬೆಲೆ ಕೂಡ ಆ ಗುಣಮಟ್ಟ ಮತ್ತು ವಸ್ತುವಿನ ಗುಣಮಟ್ಟ ಕೂಡ ಒಳ್ಳೆದಿದೆ